ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು ಅಂದರೆ ಅವರು ತಾವು ಈ ಈ ಭೂಮಿ ಮೇಲೆ ಬಂದಮೇಲೆ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಜ್ಞಾನಗಳನ್ನು ಪಡ್ಕೊಳ್ಬೇಕಾಗ್ತದೆ ನಾವು ಬೇರೆಯವ್ರ ಜೊತೆ ಯಾವ ರೀತಿ ಮಾತಾಡಬೇಕು ಸಮಾಜದಲ್ಲಿ ಯಾವ ರೀತಿ ಹೊಂದಿಕೊಳ್ಬೇಕು ಮುಂದೆ ನಮ್ಮ ಭವಿಷ್ಯದಲ್ಲಿ ಯಾವ ಕೆಲಸ ಮಾಡಬೇಕು ನಮ್ಮ ದೇಶದ ಗೌರವವನ್ನು ಯಾವ ರೀತಿ ಎತ್ತಿ ಹಿಡಿಬೇಕು ನಮ್ಮ ಗುರು ಹಿರಿಯರ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಇಂಥ ತುಂಬಾ ವಿಚಾರಗಳು ನಮಗೆ ಶಿಕ್ಷಣದಿಂದಲೇ ದೊರಿತಾವೆ ಮೊದಲೆಲ್ಲ ಗುರುಕುಲ ವೇದ ವೇದಾಂತ ಆ ರೀತಿಯ ಒಂದು ಶಿಕ್ಷಣ ನಡೀತಾ ಇತ್ತು ಅವಾಗ ತುಂಬಾ ಜಾತಿ ಪಂಗಡ ಅನ್ನೋ ರೀತಿ ಹೋಗಿ ಎಷ್ಟೋ ಜನಕ್ಕೆ ಶಿಕ್ಷಣಗಳು ಸಿಗ್ತಾಯಿರಲಿಲ್ಲ ಅದಾದಮೇಲೆ ತುಂಬಾ ಸಮಾಜ ಸುಧಾರಕರು ಎಲ್ಲರೂ ಮುಂದೆ ಬಂದರು ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅಂತ ತುಂಬಾ ಹೋರಾಡಿದರು ಆ ಒಂದು ನಿಟ್ಟಿನಿಂದ ಎಲ್ಲರಿಗೂ ಶಿಕ್ಷಣ ದೊರೆಯುವಂಥ ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಶಿಕ್ಷಣ ಪಡ್ಕೊಳ್ಳೋದು ಎಲ್ಲ ಜನರ ಎಲ್ಲ ಜನರ ಅಂದರೆ ಈ ದೇಶದಲ್ಲಿರುವ ಎಲ್ಲ ಪ್ರಜೆಗಳಿಗೂ ಒಂದು ಹಕ್ಕು ಅದೊಂದು ಶಿಕ್ಷಣವನ್ನು ಪಡೆದ್ಕೊಂಡಷ್ಟು ಅವ್ರಿಗೆ ಅವರ ಜೀವನನ ಯಾವ ರೀತಿ ಮುಂದ್ವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಂದರೆ ಒಂದು ಆ ಐಡಿಯಾ ಅವ್ರಿಗೆ ಗೊತ್ತಾಗ್ತದೆ ಇನ್ನು ಅವರಿಗದಷ್ಟೂ ಗೊತ್ತಾಗಿಲ್ಲ ಯಾವ ರೀತಿ ಶಿಕ್ಷಣ ತಗೊಳ್ಳಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಈ ಎಲ್ಲ ವಿಚಾರಗಳನ್ನು ಅವರು ತುಂಬಾ ಅವ್ರ ಲೈಫಲ್ಲಿ ಮಿಸ್ ಮಾಡಿಕೊಳ್ತಾರೆ ಯಾವ ಯಾವ ರೀತಿ ಒಂದು ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ ಒಂದು ಉದಾಹರಣೆ ತಗೊಂಡರೆ ಈಗ ನಾವು ಶಿಕ್ಷಣ ಪಡ್ಕೊಂಡರೂ ಒಂದು ಸ್ಟೇಜಿಗೆ ಹೋಗಿದ್ದೀವಿ ಅಂದರೆ ಒಂದು ಕೆಲಸನ ಯಾವುದೋ ಒಂದು ಮಾಡ್ತಾಯಿದ್ದೀವಿ ಆ ಕೆಲಸನೇ ಇಲ್ಲ ಅಂದ ಆ ಕೆಲಸ ಇದ್ದರೆ ಮಾತ್ರ ನಮಗೆ ಒಂದು ಸಂಬಳ ಅನ್ನೋದು ಸಿಗ್ತದೆ ನಮ್ಗೆ ಬೇಕಾಗಿದ್ದು ಅಂತ ನಮಗೆ ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅದನ್ನೆಲ್ಲ ನಾವು ಖರೀದಿ ಮಾಡ್ಕೊಂಡು ತಿನ್ಬೋದು ಶಿಕ್ಷಣವೇ ಇಲ್ಲ ಅಂದಾಗ ಈಗಿನ ಕಾಲದಲ್ಲಿ ಎಲ್ಲೂ ಕೆಲಸ ಸಿಗೋಲ್ಲ ಯಾವುದೋ ಬೇರೆ ಕೂಲಿ ನಾಲಿ ಅಂಥ ಕೆಲಸಗಳನ್ನು ಮಾಡ್ಬೋದು ಆದರೆ ಅದು ಕೂಡ ದುಡ್ಡು ಯಾವ ರೀತಿ ಅವರು ಖರ್ಚು ಮಾಡ್ತಾರೆ ಅವರಿಗೆ ಒಂದು ಅದರದ್ದೂ ಒಂದು ಜ್ಞಾನ ಇಲ್ಲ ಅಂತಂದಾಗ ಅವರು ಅಂದ್ಕೊಂಡು ಹಾಗೇ ಒಂದು ನ್ಯಾಯಯುತವಾದ ಒಂದು ಜೀವನನ ಅವರು ಮಾಡೋದಕ್ಕೆ ಆಗೋದೇ ಇಲ್ಲ ಅದ್ದರಿಂದ ಶಿಕ್ಷಣ ಶಿಕ್ಷಣ ಎಲ್ಲರೂ ಪಡಿಲೇಬೇಕು ಶಿಕ್ಷಣ ಪಡಿದೇ ಇರೋವ್ರಂತೂ ತುಂಬಾ ಮಿಸ್ ಮಾಡಿಕೊಳ್ತಾರೆ ಅಔರು ಬೇರೆಯವ್ರ ಜೊತೆ ಅಂದರೆ ಸಮಾಜದ ಜೊತೆ ಹೊಂದ್ಕೊಳ್ಳೊದಕ್ಕಾಗ್ಲಿ ಅಥವಾ ಅವರ ಜೀವನನೇ ಸುಧಾರಣೆ ಮಾಡ್ಕೊಳ್ಳೊದಕ್ಕಾಗ್ಲಿ ಅಥವಾ ಅವರ ಮಕ್ಕಳ ಭವಿಷ್ಯ ನೋಡ್ಕೊಳ್ಳೊದಕ್ಕಾಗ್ಲಿ ಎಲ್ಲ ವಿಚಾರಗಳಲ್ಲೂ ಅವರು ತುಂಬಾ ಮಿಸ್ ಮಾಡಿಕೊಳ್ತಾರೆ ಆದ್ದರಂದ ಶಿಕ್ಷಣ ಅನ್ನೋದು ಎಲ್ಲರಿಗೂ ಬೇಕಾಗಿರುವಂಥದ್ದು ಹಾಗೆ ನೋಡಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಅಷ್ಟೊಂದು ಶಿಕ್ಷಣ ಪಡೆದವ್ರಲ್ಲ ಆದರೆ ಮುಂದೆ ಬರ್ತಾ ಬರ್ತಾ ನಮ್ಮ ತಂದೆಯವರು ತಾಯಿಯವರೆಲ್ಲ ಸ್ವಲ್ಪ ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಂಡರೂ ಅದು ಹೇಗಾಯಿತು ಅಂತಂದರೆ ಅವರಿಗೆ ಮೊದಲೇ ಅರಿವಾಗಿತ್ತು ಓಹ್ ಶಿಕ್ಷಣ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಅನುಭವಿಸ್ತೀವಿ ಅಂತ ಸೊ ಅವರೆಲ್ಲ ಹೇಳ್ಕೊಂಡಿರೋದೇನು ನಾವು ಅಷ್ಟು ಕಷ್ಟ ಪಟ್ವಿ ಇಷ್ಟು ಕಷ್ಟ ಪಟ್ವಿ ಅದೆಲ್ಲ ಯಾಕೆ ಅವರಿಗೆ ಜ್ಞಾನ ಇರಲಿಲ್ಲ ಅವರಿಗೆ ಶಿಕ್ಷಣ ಕೊಡುವಂಥದ್ದು ಆ ಒಂದು ಮೊದಲಿನ ಒಂದು ಫೆಸಿಲಿಟಿ ಇರಲಿಲ್ಲ ಹಾಗೆ ಅವರು ಶಿಕ್ಷಣ ಪಡ್ಕೊಳ್ಳಿಲ್ಲ ಆದರೆ ಈಗ ವ ಒನ್ ಬೈ ಒನ್ ಅಂದರೆ ಜನ್ರೇಶನ್ ಏನು ಹೇಳ್ತೀವಿ ಒನ್ ಬೈ ಒನ್ ಜನ್ರೇಶನ್ ಮುಂದುವರೀತ ಇದ್ದ ಹಾಗೆ ಶಿಕ್ಷಣ ಎಲ್ಲರಿಗೂ ಸಿಕ್ಕಿದೆ ನಮ್ಮ ತಂದೆಯವರು ಸ್ವಲ್ಪ ಓದಿದ್ದಾರೆ ಅವ್ರು ಓದಿದಮೇಲೆ ಅವ್ರಿಗೆ ಗೊತ್ತಾಗಿದೆ ನನ್ನ ಮಕ್ಳನ್ನು ಇನ್ನೂ ಚೆನ್ನಾಗಿ ಓದಿಸಬೇಕು ಅಂತ ಸೊ ಅವರು ನಮ್ಮ ನಮ್ಮನ್ನು ಅಂದರೆ ಅವ್ರ ಮಕ್ಳನ್ನೆಲ್ಲರೂ ಚ್ ತುಂಬ ಚೆನ್ನಾಗಿ ಓದಿಸಿದ್ದಾರೆ ಈಗ ನಮಗೆ ಒಂದು ಹೊರಗಡೆ ಅಂದರೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಸಮಾಜದ ಜನಗಳ ಜೊತೆ ಯಾವ ರೀತಿ ಹೊಂದಿಕೊಂಡು ಮಾತಾಡಬೇಕು ಯಾವ ರೀತಿ ನಾವು ಕೆಲ ಕಷ್ಟಪಟ್ಟು ಕೆಲಸ ಮಾಡಬೇಕು ಕೆಲಸ ಮಾಡಿ ನಮ್ಮ ದೇಶನ ಯಾವ ರೀತಿ ಮುಂದುವರೆಸ್ಬೇಕು ನಮ್ಮ ದೇಶದ ಒಂದು ಬೆಳವಣಿಗೆ ಯಾವ ರೀತಿ ತರಬೇಕು ಅನ್ನೋ ಎಲ್ಲ ರೀತಿಯ ಒಂದು ಪರಿಜ್ಞಾನ ನಮ್ಮಲ್ಲಿದೆ ಸೊ ಏನು ಹೇಳ್ತೀವಿ ಶಿಕ್ಷಣ ಇದ್ದಿದ್ರಿಂದ ಕೂಡ ನಾವು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಶಿಕ್ಷಣ ಇಲ್ಲದೆ ತುಂಬ ವಿಚಾರಗಳನ್ನು ನಾವು ಮಿಸ್ ಮಾಡಿಕೊಳ್ತೀವಿ ನಮಗೆ ಮೇಯ್ನ್ ನಾವು ಅಂದರೆ ಭೂಮಿಗೆ ಬಂದಮೇಲೆ ನಾವು ನಮ್ಮ ದೇಶ ನಮ್ಮ ಜನ ಅನ್ನೋವಂತಹ ಒಂದು ಕಾನ್ಸೆಪ್ಟ್ ನಮ್ಮ ತಲೆಗೆ ಬಂದಮೇಲೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆ ಶಿಕ್ಷಣ ಇಲ್ಲ ಅಂದರೆ ನಾವು ಇದನ್ನೆಲ್ಲಾ ಮಿಸ್ ಮಾಡಿಕೊಳ್ತೀವಿ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು